ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆ ರಂಗನತಿಟ್ಟು ಎಂಬ ಪಕ್ಷಿಧಾಮ ಐತಿ ಆ ಪಕ್ಷಿಧಾಮಕ್ಕೆ ಪ್ರತಿ ವರ್ಷ ಬೇರೆ ಬೇರೆ ದೇಶದಿಂದ ವಲಸೆ ಹಕ್ಕಿಗಳು ಬರ್ತಾವು ಅಲ್ಲಿಯ ವಲಸೆ ಹಕ್ಕಿಗಳು ಗೂಡು ಕಟ್ಕೊಂಡು ಸಂತಾನೊತ್ಪತ್ತಿ ಮಾಡಿ ಮಕ್ಕಳು ಮರಿಯನ್ನು ಪಾಲನೆ ಪೋಷಣೆ ಮಾಡಿ ಮತ್ತೆ ಹೊಳ್ಳಿ ತಮ್ಮ ತಮ್ಮ ದೇಶಕ್ಕೆ ಹೋಗ್ತಾವೆ ಎಲ್ಲಿಂದ ಬಂದಿರ್ತಾವೋ ಅಲ್ಲಿಗೆ ಹೋಗ್ತಾವೆ ಮತ್ತೆ ಇಲ್ಲಿ ಬಂದಾಗ ಅವುಕ ಅಲ್ಲಿರುವಂತಹ ವಾತಾವರಣ ಕುಡಿಯೋದಕ್ಕೆ ನೀರು ಮತ್ತು ತಿನ್ನೋದಕ್ಕೆ ಆಹಾರ ಎಲ್ಲವನ್ನೂ ಸರಿ ಐತಿ ಅಂತ ತಿಳ್ಕೊಂಡು ಅವು ಅಲ್ಲಿ ಬಂದು ವಾಸ ಮಾಡ್ತಾವು ಮತ್ತೆ ಬಹಳ ಜಾತಿ ಪಕ್ಷಿಗಳು ಬಂದು ಅಲ್ಲಿ ನೆಲೆಸ್ತಾವು ಅವು ಕೊಕ್ಕರೆಗಳು ಆಮೇಲೆ ಫ್ರಿಗೇಟ್ಸ್ ಬರ್ಡ್ಸ್ ಅಂತ ಹೇಳಿ ಬೇರೆ ಬೇರೆ ಜಾತಿ ಪಕ್ಷಿಗಳು ಅಲ್ಲಿ ಬಂದು ನೆಲೆಸ್ತಾವು ಅಂಥ ಅಂಥಾ ಒಂದು ವಾತಾವರಣ ಕುಡಿಯೋದಕ್ಕೆ ನೀರು ತಿನ್ನೋದಕ್ಕೆ ಆಹಾರ ಆಮೇಲೆ ಅಲ್ಲಿ ವಾಸ ಮಾಡಿಸುವ ಮಾಡುವಂಥ ಸ್ಥಳ ಬಹಳ ನೆಚ್ಚಿನ ಸ್ಥಾನವಾಗಿರತೈತಿ ಅಂತ ಹೇಳಿ ಆ ಪಕ್ಷಿಗಳು ತಿಳ್ಕೊಂಡು ಅಲ್ಲಿ ಬಂದು ನೆಲೆಸಿ ಮಕ್ಕಳ ಪಾಲನೆ ಪೋಷಣೆ ಮಾಡಿ ಮತ್ತೆ ಹೊಳ್ಳಿ ಅವು ತಮ್ಮ ಸ್ಥಾನಕ್ಕೆ ಯಾವ ದೇಶದಿಂದ ಬಂದಿರ್ತಾವ ಆ ದೇಶಕ್ಕೆ ಮತ್ತೆ ಹೊಳ್ಳಿ ಹೋಗ್ತಾವು ಪ್ರತಿ ವರ್ಷ ಅದೇ ಥರನ ಬರ್ತಾವು ಮತ್ತೆ ಇನ್ನು ನಮ್ಮ ಮೆಚ್ಚಿನ ಪಕ್ಷಿ ಅಂತಂದ್ರೆ ಪಿಕ್ ಪಿಕಳಾರ ಪಿಕಳಾರ ಅಂತೇಳಿ ಹಕ್ಕಿ ಆ ಪಿಕಳಾರ ಹಕ್ಕಿ ಗುಬ್ಬಿಗಿಂತ ಸ್ವಲ್ಪ ದೊಡ್ಡದು ಅದು ಬಹಳ ಒಳ್ಳೆಯ ಒಂದು ಪಕ್ಷಿ ಮತ್ತು ಬಹಳ ಅವು ಒಂದು ಅದ್ಭುತವಾದಂತಹ ಒಂದು ಪಕ್ಷಿ ಆ ಪಕ್ಷಿ ನಮ್ಮನೆ ಹತ್ತಿರ ಒಂದು ಗಿಡದಲ್ಲಿ ಗೂಡು ಕಟ್ಕೊಂಡು ಆ ಗೂಡಲ್ಲಿ ವಾಸ ಮಾಡತೈತಿ ಪ್ರತಿ ದಿನಾನೂ ಅಲ್ಲಿ ಬಂದು ಗದ್ದಲ ಮಾಡೋದು ಆಮೇಲೆ ಅಲ್ಲೇ ಗಿಡದಲ್ಲಿರುವಂಥ ಸುತ್ತಮುತ್ತಲ ಹುಳ ಹುಪ್ಪಡಿ ಹಿಡ್ಕೊಂಡು ಬಂದು ಕುತ್ಕೊಂಡಿರತ್ತೆ ಮತ್ತು ದೊಡ್ಡ ದೊಡ್ಡ ಹಕ್ಕಿಗಳನ್ನು ಬೆನ್ನ ಹತ್ತಿ ಅದಕ್ಕೆ ಕುಕ್ಕುವುದು ಈ ಥರ ಎಲ್ಲ ಮಾಡತ್ತೆ ಮತ್ತು ಮತ್ತು ಆ ಹಕ್ಕಿ ಅಲ್ಲಿ ಆ ಗೂಡಲ್ಲಿ ವಾಸ ಮಾಡಿ ಅಲ್ಲಿ ಮರಿ ಹಾಕಿ ಆ ಮರಿಗಳನ್ನು ಪಾಲನೆ ಪೋಷಣೆ ಮಾಡಿ ಮತ್ತು ಹಾರೋದಕ್ಕೆ ಕಲಿಸ್ತೈತಿ ಈ ಪಿಕಳಾರ ಅನ್ನೋ ಹಕ್ಕಿ